ಭಾರತ ಹಾಗು ನಮ್ಮ ರಾಜ್ಯವಾದಂತಹ ಕರ್ನಾಟಕದಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ನೋಡಲೇ ಬೇಕಾದಂತಹ ಸ್ಥಳಗಳು ಹಲವಾರಿದೆ ಭಾರತದಲ್ಲಿ ತಾಜ್ ಮಹಲಿದೆ ಹಾಗು ಕುತುಬ್ ಮಿನಾರಿದೆ ತಾಜ್ ಮಹಲು ಒಂದು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಅದನ್ನು ಶಹಜಾನನು ತನ್ನ ಪ್ರೀತಿಯ ಪತ್ನಿಯಾದಂತಹ ಮುಮ್ತಾಝಿಗೋಸ್ಕರ ಕಟ್ಟಿದ್ದಾಳೆ ಕಟ್ಟಿದ್ದಾರೆ ಆ ಒಂದು ಕಟ್ಟಡ ಒಂದು ಸ ತಾಜ್ ಮಹಲು ಒಂದು ಮೊದಲಿನ ವಾಸ್ತು ಶಿಲ್ಪವನ್ನು ಅದರಲ್ಲಿ ಮಾಡಲಾಗಿದೆ ತಾಜ್ ಮಹಲನ್ನು ಕಾ ಕೇವಲ ಅವು ಬಿಳಿಯಾದಂತಹ ಗ್ರ್ಯಾನೆಟಿನಲ್ಲೆ ಕಟ್ಟಿದ್ದಾರೆ ಆ ಬಿಳಿಯ ಬಿಳಿ ಬಿಳಿ ಅದೊಂದು ಬಿಳಿಯ ರೀತಿಯ ಒಂದು ಕಟ್ಟಡವಾಗಿದೆ ಇದರಿಂದ ನಾವು ಅದನ್ನು ನೋಡಲೇಬೇಕಾಗಿದೆ ಹಾಗು ನಮ್ಮ ರಾಜ್ಯವಾದಂತಹ ಕರ್ನಾಟಕದಲ್ಲಿ ಹಂಪಿ ಹಾಗು ಹಲವಾರು ಇದಿದೆ ಈ ಹಂಪಿಯಲ್ಲಿ ರಾ ವಾಸ್ತುಶಿಲ್ಪ ಹಾಗು ಹಲವೊಂದು ವಿಷಯಗಳನ್ನು ಸೇರಿಸಿ ಕಟ್ಟಲಾಗಿದೆ ವಾಸ್ತು ಶಿಲ್ಪವನ್ನು ಮಾಡಲಾಗಿದೆ ಶಿಲೆ ಕೆಲವೊಂದು ಏಕ ಶಿಲೆಯನ್ನು ಬಳಸಿ ಹಲವಾರು ರೀತಿಯ ಒಂದೊಂದು ಮಂದಿರ ಮಂಟಪವನ್ನು ಕಟ್ಟಿ ಅದ್ರಲ್ಲಿ ಹಲವಾರು ರೀತಿಯ ಕೆತ್ತನೆಗಳನ್ನು ಮಾಡಲಾಗಿದೆ ಇದರಿಂದ ನಾವು ನಮ್ಮ ಮೊದಲಿನ ಪೂರ್ವಜರ ಒಂದು ಕೈಚಳಕವನ್ನೆಲ್ಲ ನೋಡಬಹುದು ಅದಕೋಸ್ಕರವಾದರು ಭಾರತ ಹಾಗು ಕರ್ನಾಟಕದಂತಹ ಒಂದು ಸ್ಥಳಗಳನ್ನು ನೋಡಬೇಕು ಹಾಗು ಕೇದಾರನಾಥ ದೇವಸ್ಥಾನ ಅಥವಾ ಕಾಶಿ ದೇವಸ್ಥಾನ ಇಲ್ಲಿ ಎಲ್ಲ ನಮ್ಮ ಭಾರತದ ವೈಭವಯುತ ಒಂದು ವಾಸ್ತು ಶಿಲ್ಪ ಅಥವಾ ಕಲಾ ಕಲಾ ಕೃತಿಗಳನ್ನು ನೋಡಬಹುದು ನಮ್ಮ ಕರ್ನಾಟಕದಲ್ಲಿ ಕೂಡ ಹಾಗೆಯೇ ಕೆಲವೊಂದು ಗುಡಿಗಳನ್ನು ಕಟ್ಟಿದ ಬಸದಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಬಸದಿಯಲ್ಲಿ ಏಕ ಒಂದೊಂದು ಮೂರ್ತಿಯಲ್ಲೇ ಹಲವಾರು ಕ ಸಾವಿರ ಕಂಬ ಕೂಡ ಕ ಸಾವಿರ ಕಂಬದ ಬಸದಿ ಕೂಡ ನಮ್ಮ ಕರ್ನಾಟಕದ ಮೂಡುಬಿದ್ರೆಯಲ್ಲಿ ಇದೆ ಇಲ್ಲಿ ಬಸದಿಯಲ್ಲಿಯೆ ಹಲವಾರು ಬಸ ಕಂಬಗಳನ್ನು ಮಾಡಿದ್ದಾರೆ ಆ ಕಂಬಗಳಲ್ಲಿ ಒಂದೊಂದು ರೀತಿಯ ವಾಸ್ತು ಶಿಲ್ಪ ಇದೆ ಅದರಲ್ಲಿ ಒಂದೊಂದು ರೀತಿಯ ಕೆತ್ತನೆಗಳಿವೆ ಆ ಕ ಕೆತ್ತನೆಗಳನ್ನು ನೋಡುವಾಗ ನಮ್ಮ ಒಂದು ಊರಿನವರು ಹೇಗೆಲ್ಲ ಮಾಡಿ ಆ ಕೆತ್ತನೆಗಳನ್ನು ಮಾಡಿದ್ದಾರೆ ಎಷ್ಟೊಂದು ಕಷ್ಟ ಪಟ್ಟಿದ್ದಾರೆ ಆ ಕಲ್ಲುಗಳ ಕೆತ್ತನೆಗಳನ್ನು ನಾವು ನೋಡಬೌದು ಇದರಿಂದಾಗಿ ನಮಗೆ ಕೂಡ ತಿಳಿಯುತ್ತದೆ ನಾವು ನಮ್ಮ ತಿಳಿಯುತ್ತದೆ ಎಷ್ಟೆಲ್ಲ ವಾಸ್ತು ಶಿಲ್ಪ ಹಾಗೇ ಇದೆ ಎಂದು ಹಂಪಿ ಅಥವಾ ಇನ್ನು ಕೆಲವು ಸ್ಥಳಗಳಲ್ಲಿ ಇದು ಮಾಡಿದ್ದಾರೆ ಮೈಸೂರು ನಾವು ಅರಮನೆಯನ್ನು ಕೂಡ ನೋಡಬೌದು ಆ ಅರಮನೆಯು ಎಷ್ಟು ವೈಭವಯುತವಾಗಿದೆ ಅಲ್ಲಿ ಏನೆಲ್ಲ ಇದೆ ಅಂಬಾರಿಯನ್ನು ನೋಡಬಹುದು ಮೈಸೂರಿನಲ್ಲಿ ಹೋದರೆ ವರ್ಷ ದೇಶ ವಿಖ್ಯಾತ ದಸರಾದ ಅಂಬಾರಿ ಕೂಡ ಅಲ್ಲೇ ಇದೆ ಹಾಗೂ ನಮ್ಮ ಮಂಗಳೂರಲ್ಲಿ ಬೀಚುಗಳನ್ನು ನೋಡಬೌದು ಮಂಗಳೂರಿಗೆ ಬಂದರೆ ಬೀಚುಗಳಲ್ಲಿ ಕೂಡ ನಾವು ಆಟವಾಡಬಹುದು ನಮ್ಮ ಮಂಗಳೂರಿನಲ್ಲಿ ಬಂದರು ಮುಖ್ಯ ಬಂದರಾಗಿದೆ ಅಲ್ಲಿಯೇ ಪಣಂಬೂರು ಬೀಚ್ ಕೂಡ ಇದೆ ಆ ಬೀಚನ್ನು ಕೂಡ ನೋಡಬೌದು ಅಥವಾ ಮಂಗಳೂರಿನಲ್ಲಿ ದೇವಸ್ಥಾನಗಳು ತುಂಬ ಇದೆ ಮಂಗ ನೋಡಿ ದೇವಸ್ಥಾನವನ್ನು ಕೂಡ ಹೇಗೆ ನಿರ್ಮಾಣ ಮಾಡಿದ್ದಾರೆ ಎಷ್ಟೆಲ್ಲ ಸಮಯ ತೆಗೆದುಕೊಂಡು ಅದು ನೋಡಬೌದು ಅಥವಾ ಶೃಂಗೇರಿ ಕೊಲ್ಲೂರು ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಹಾಗು ಮ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಒಂದು ದೇವಸ್ಥಾನಗಳು ಅಥವಾ ಒಂದೊಂದು ಸ್ಥಳಗಳಲ್ಲಿ ನಮ್ಮ ಹಿಂದಿನ ಕಾಲದ ರಾಜರು ಅಥವಾ ಜನರು ಹೀಗೆಲ್ಲ ಮಾಡಿಕೊಂಡಿದ್ದಾರೆ ಏನೆಲ್ಲ ಅವರದ್ದು ಒಂದು ಪರಂಪರೆ ಇತ್ತು ಅದನ್ನೆಲ್ಲ ನಾವು ಈ ಸ್ಥಳಗಳಲ್ಲಿ ನೋಡಬೇಕು ಹಳೇಬೀಡು ಬೇಲೂರು ಇಲ್ಲಿ ಈ ಸ್ಥಳ ಸ್ಥಳಗಳಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂಥ ಹಲವಾರು ಮೂರ್ತಿಗಳಿವೆ ಅಥವಾ ಮಂಟಪವಿದೆ ಇಲ್ಲೊಂದು ನಾವು ಹಳೆಬೀಡು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಹ ನಾವು ಸಂಗೀತದ ಒಂದು ಇದು ನೋಡಬೌದು ಅಥವಾ ನೃತ್ಯಗಳ ಸ್ಥಳವನ್ನು ನೋಡಬೌದು ಕರ್ನ ರಾಜ್ಯದಲ್ಲಿ ಮುರುಡೇಶ್ವರ ದೇವಸ್ಥಾನವಿದೆ ಮುರುಡೇಶ್ವರ ದೇವಸ್ಥಾನ ಅತೀ ಜಗತ್ತಿನ ಮೂರನೇ ಯಶ ಎತ್ತರದ ಒಂದು ಶಿವನ ಮೂರ್ತಿ ಇದೆ ಅದು ಕಡಲಿನ ಇದು ನೋಡಬೌದು ಅಲ್ಲಿ ಹಾಗೇ ಒಂದು ಗೋಪುರ ಇದೆ ದ ಆ ಗೋಪುರದಲ್ಲಿ ನಿಂತರೆ ಶಿವನ ಅತ್ಯಂತ ದೊಡ್ಡ ಮೂರ್ತಿಯನ್ನು ನಾವು ಕಣ್ಣಾರೆ ತುಂಬಿ ನೋಡ್ಕೊಳ್ಬೋದು ಅದಕ್ಕೋಸ್ಕರ ಇಲ್ಲಿ ಒಮ್ಮೆಯಾದರು ಜೀವನದಲ್ಲಿ ನಾವು ನೋಡಲೇಬೇಕು ಈ ಸ್ಥಳಗಳನ್ನೆಲ್ಲ ಒಂದು ಸ್ಥಳ ಅಂದರೆ ಪಿಲಿಕುಳ ಅಥವಾ ಯಾವುದೇ ರೀತಿಯ ಝೂಗಳನ್ನು ನಾವು ನೋಡಬೌದು ಮಂಗಳು ನಮ್ಮ ದೇಶದಲ್ಲೇ ಹಲವಾರು ಪ್ರಾಣಿ ಸಂಗ್ರಹಾಲಯಗಳಿವೆ ಇಲ್ಲಿ ನಾವು ಕೆಲವೊಂದು ನೋಡ ನಮಗೆ ಕಣ್ಣಿಗೆ ನೋಡ ಸಿಗದಂತಹ ಸ್ವಾ ಪ್ರಾಣಿಗಳನ್ನು ನಾವಿಲ್ಲಿ ನೋಡಬೌದು ಸಿಂಹ ಹುಲಿ ನಮ್ಮ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು ಪ್ರ ಹುಲಿಗಳನ್ನು ನಾವು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಹುಲಿಗಳನ್ನು ನಾವು ಇಲ್ಲಿ ಭಾರತದಲ್ಲಿ ನಾವು ನೋಡುತ್ತೇವೆ ಭಾರತದಲ್ಲಿ ಹಲವಾರು ಝೂಗಳಲ್ಲಿ ಕೂಡ ಆ ಪ್ರಾಣಿಗಳನ್ನು ಇದೆ ಇಡ ಇಡಲಾಗಿದೆ